ಯಾಕಂದ್ರೆ ನಾವು ಇಲ್ಲಿ ಬ್ಯಾಂಗ್ಲೂರಲ್ಲಿ ಇರೋದು ಕಾರಣದಿಂದ ನಾವು ತುಂಬ ಇಷ್ಟ ಪಡೋದು ಏನಂದರೆ ಇಲ್ಲಿರೊ ಲೋಕಲ್ಲು ಲೋಕಲ್ ನಾವು ಲೋಕಲ್ ಬ್ಯಾಂಗ್ಲೂರಿಯನ್ಸ್ ಆಗೋಗಿರೊ ಕಾರಣ ನಾವು ಈ ಲಾಲ್ಬಾಗ್ ಆಗಿರ್ಬೋದು ಕಬ್ಬನ್ ಪಾರ್ಕ್ ಆಗಿರ್ಬೋದು ಹೋಗ್ತೀರಿ ಯಾಕಂದರೆ ತುಂಬ ಇಷ್ಟಪಡೋದು ಏನಂದರೆ ಅಲ್ಲಿರೊ ನೇಚರು ಆ ಥರ ಇರುತ್ತೆ ನೇಚರ್ ಆಗಿ ಮರ ಗಿಡಗಳಾಗಿರ್ಬೋದು ಅಲ್ಲಿ ವಾಕ್ ಮಾಡಿದ್ರೆ ಅಲ್ಲಿರೊ ಪಕ್ಷಿಗಳು ತುಂಬ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮತ್ತು ಅಲ್ಲಿರೊ ವಾತಾವರಣ ನ ಎಲ್ಲ ಎಲ್ಲ ರೀತಿಯ ಜನರು ಬರ್ತಾರೆ ವಾಕ್ ಮಾಡೋಕ್ಕೆ ಮತ್ತೆ ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಆಗಿರ್ಬೋದು ಮತ್ತೆ ಅಲ್ಲಿರೊ ಗಿಡಗಳು ವಿಚಿತ್ರ ವಿವಿಧ ರೀತಿಯ ಗಿಡಗಳು ಸಿಗುತ್ತೆ ಅಲ್ಲಿ ನಿಮಗೆ ಮತ್ತೆ ಬೇರೆ ಬೇರೆ ದೇಶದ ಗಿಡಗಳನ್ನು ನೋಡಬೋದು ನೀವು ಬೇರೆ ದೇಶದ ಹೂ ಗಿಡಗಳನ್ನು ನೋಡ್ಬೋದು ಎಲ್ಲ ರೀತಿಯ ಗಿಡಗಳನ್ನು ಅಲ್ಲಿ ಎಲ್ಲ ರೀತಿ ಅಂದರೆ ಸುಮಾರು ರೀತಿಯಲ್ಲಿ ನೀವು ನೋಡ್ಬೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕೂತ್ಕೊಂಡು ನಮ್ಮ ಸಮಯ ಕಳೆಯೋಕು ತುಂಬ ಚೆನ್ನಾಗಿರುತ್ತೆ ಒಂದು ರೀತಿಯಲ್ಲಿ ಏನಂದರೆ ಕಬ್ಬನ್ ಪಾರ್ಕಲ್ಲಿ ಹೋಗಿ ಕುತ್ಕೊಂಡ್ರೆ ನಮಗೆ ನಮಗೆ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಏನಂದರೆ ಮೈಂಡು ರಿಫ್ರೆಶ್ನೆಸ್ ಇರುತ್ತೆ ಅಲ್ಲಿ ಬರೋ ಅಲ್ಲಿ ಬರೋ ಸಿಟಿಜನ್ಸ್ ಸೀನಿಯರ್ ಸಿಟಿಜನ್ಸು ಅವ್ರ್ನೂ ನೋಡ್ತೀನಿ ನಾನು ಯಾಕಂದರೆ ಮುಂದಿನ ಮುಂದಿನ ಕಾಲದಲ್ಲೂ ನಾವು ಒಂದು ದಿವಸ ಅವರ ಏಜ್ಗೆ ಬರಬಹುದಲ್ಲ ಸೊ ಅಲ್ಲಿ ಬಂದು ವಾಕ್ ಮಾಡ್ತಾರೆ ಸೊ ಅವ್ರು ವಾಕ್ ಮಾಡಬೇಕಾದ್ರೆ ವಾಕ್ ಮಾಡೋ ಅವರು ಹೆಲ್ತ್ ಅವರು ಹೆಲ್ತ್ ವಿಶ್ದಲ್ಲಿ ಅವ್ರು ತೊಗೊಳ್ಳೊ ತಗೊಳ್ಳೊ ರಿ ಅವ್ರು ತಗೊಳ್ಳೊ ಡಿಸಿಷನ್ಸು ಮತ್ತೆ ಅವ್ರು ವಾಕ್ ಮಾಡೋದು ಅವರು ಅವ್ರು ಚೆನ್ನಾಗಿರ್ಬೇಕು ಅಂತ ಅವ್ರು ಯೋಚನೆ ಮಾಡೋ ರೀತಿಲಿ ಅವ್ರು ಬಂದು ಡೈಲಿ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ಮತ್ತು ಸಾಯಂಕಾಲ ಹೊತ್ತು ವಾಕಿಂಗ್ಸ್ ಮಾಡೋದು ನೋಡ್ತೀನಿ ತುಂಬ ಇಷ್ಟವಾಗುತ್ತೆ ಮತ್ತು ಯಂಗ್ಸ್ಟರ್ಸ್ ತುಂಬ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗರು ಬರ್ತಾರೆ ಕಾಲೇಜು ಹುಡುಗರು ಬರ್ತಾರೆ ವಾಕಿಂಗ್ಸ್ಗೆ ಮತ್ತು ಜಾಗಿಂಗ್ ಮಾಡ್ತಾರೆ ಮತ್ತೆ ಕಪಲ್ಸ್ ಬರ್ಬೋದು ಕಪಲ್ಸ್ ಬಂದಾಗ ಅವರು ಅಂದರೆ ಅವ್ರ್ಗೆ ಇಷ್ಟ ಇಂಥ ಜಾಗ ಇಷ್ಟ ಆಗುತ್ತೆ ಅವ್ರಿಗೆ ಅದರಿಂದ ಇಲ್ಲಿ ನೇಚರು ಚೆನ್ನಾಗಿದೆ ಕಬ್ಬನ್ ಪಾರ್ಕಲ್ಲಿ ಮತ್ತೆ ನಿಮಗೆ ಶನಿವಾರ ಭಾನುವಾರ ಆದರೆ ತುಂಬ ಜನ ವೀಕೆಂಡ್ ವೀಕೆಂಡ್ಸ್ ಅಂದುಬಿಟ್ಟು ಔಟಿಂಗ್ ಬರ್ತಾರೆ ಲೋಕಲ್ ಬ್ಯಾಂಗ್ಲೂರಿಯನ್ಸು ಅಲ್ಲಿ ಮೊನೊ ಟ್ರೈನ್ ಬೇರೆ ಇದೆ ಮಕ್ಳಿಗೆ ಆ ಮೊನೊ ಟ್ರೈನಲ್ಲಿ ಮಕ್ಕಳು ಆಟ ಆಡ್ಬೋದು ಅವರಿಗೆ ಖುಷಿ ಅನ್ಸಿ ಆಟ ಆಡಿದ ಮೇಲೆ ಖುಷಿ ಅನಿಸುತ್ತೆ ಸೊ ಅದರಿಂದ ಅವರಿಗೆ ಒಂದು ರೀತಿಯಲ್ಲಿ ಓಹ್ ವಾರಯೆಲ್ಲ ನಾವು ಸ್ಕೂಲ್ಗೆ ಹೋಗಿದ್ರೇ ವಾರದ ಕೊನೆಯಲ್ಲಿ ವೀಕೆಂಡ್ಸಲ್ಲಿ ಬಂದು ಹೋದ್ರಿ ಅಂತ ಅವ್ರಿಗೆ ಮತ್ತೆ ಖುಷಿ ಅನ್ನಿಸಿ ಮತ್ತೆ ಸೋಮವಾರ ಅವರ ಸ್ಕೂಲ್ಗೆ ಹೋಗೋಕ್ಕೆ ಒಂಥರ ರಿಫ್ರೆಶ್ ರಿಫ್ರೆಶ್ನೆಸ್ ಆಗುತ್ತೆ ಅವರ ಮೈಂಡ್ಗೆ ಅದರಿಂದ ತುಂಬ ಫ್ಯಾಮಿಲಿಯವರು ಅವರ ಮಕ್ಕಳ್ಳನ್ನ ಕರ್ಕೊಂಬರ್ತಾರೆ ಶನಿವಾರ ಭಾನುವಾರ ಆದರೆ ಕಬ್ಬನ್ ಪಾರ್ಕ್ಗೆ ಅದರ ಪಕ್ಕದಲ್ಲೇ ವಿಧಾನಸೌಧ ಬೇರೆ ಇದೆ ಅದರಲ್ಲಿ ಯಾಕಂದರೆ ಅದು ಅದು ಒಂಥರ ಟೂರಿಸ್ಟ್ ಜಾಗ ಅನ್ಕೋಬೋದು ನಮ್ಮ ಬ್ಯಾಂಗ್ಳೂರಿಗೆ ಇದರಿಂದ ನಾನು ಹೇಳ್ತೀನಿ ಏನಂದರೆ ಬ್ಯಾಂಗ್ಳೂರು ಈಸ್ ಒನ್ ಆಫ್ ದ ನಮ್ಮ ಅದಕ್ಕೆ ನಾವು ಬ್ಯಾಂಗ್ಳೂರಿಗೆ ಏನು ಅಂದರೆ ಗಾರ್ಡನ್ ಸಿಟಿ ಅಂತ ಹೆಸ್ರು ಇಟ್ಟಿದ್ದೀರಿ ಸೊ ಅದಾಗೇ ಉಳ್ಕೊಳ್ಬೇಕು ಅದಕ್ಕೆ ನಾವೆಲ್ಲ ಜೊತೇಲಿದೀರಿ ಅಂತ ನಾನು ಇಷ್ಟಪಡ್ತೀನಿ